ನಮ್ಮ ಊರಿನ ಮಾಧ್ಯಮದವರು ಯಾವುದೇ ಒಂದು ದೊಡ್ಡ ಸಮಸ್ಯೆ ಇದ್ದರೆ ಅವರು ಯಾರೂ ಇಲ್ಲಿಗೆ ಬರುವ ಹಾಗೆ ನಮಗೆ ಕಾಣುವುದಿಲ್ಲ ಹಾಗೇ ನಮ್ಮ ಊರಿನ ಕೆಲವು ಗಣ್ಯವ್ಯಕ್ತಿಗಳಲ್ಲಿ ನಮ್ಮ ಯಾವುದಾದರೊಂದು ಸಮಸ್ಯೆ ಇದ್ದರೆ ಅವರ ಹತ್ತಿರ ಹೇಳಿದರೆ ಒಂದು ಸ್ ಸುಧಾರಣ ಒಂದು ಕೆಲ್ಸವನ್ನು ಅವರೇ ಮಾಡಿಕೊಡ್ತಾರೆ ಮತ್ತು ನಮಗೆ ಯಾಕೆ ಅಂದರೆ ಇಲ್ಲಿ ನಾವು ಹಳ್ಳಿ ಪ್ರದೇಶದಲ್ಲಿ ಇರುವವರು ಯಾರು ಅವರು ದೊ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗಿ ಅವರು ಏನಾದರೂ ಅಲ್ಲಿ ಸಮಸ್ಯೆ ಇದ್ದರೆ ಅವರು ಅಲ್ಲಿ ನಿವಾರಿಸ್ತಾರೆ ನಮ್ಮ ಕಡೆ ಯಾರಾದ್ರೂ ಬರುವುದಿಲ್ಲ ಹಾಗೆಯೇ ಸಹ ಒಂದು ಒಂದೊಂದು ವೇಳೆ ನಮ್ಮ ಊರಿನಲ್ಲಿ ಯಾವುದಾದರೊಂದು ಲೈಟು ಕಂಬ ಇಲ್ಲ ಹೋದರೆ ಅದನ್ನು ನಾವು ನಮ್ಮ ಇಲ್ಲಿ ನಮ್ಮ ಒಂದು ರಾಜಕೀಯದಲ್ಲಿರುವವರ ಹತ್ತಿರ ಏನಾದ್ರೂ ಅವರ ಹತ್ರ ಹೇಳಿದೆ ಅವರೇ ಮಾಡ್ಬೇಕು ಮಾಧ್ಯಮದವರು ಇಲ್ಲಿಗೆ ಬಂದು ಕೇಳುವುದಿಲ್ಲ ಹಾಗೇ ನಮಗೆ ಇಲ್ಲಿ ತುಂಬ ಸಮಸ್ಯೆ ಎದುರಾದರೆ ಯಾವ್ದಾದರೂ ಎಮ್ ಎಲ್ನತ್ತಿರ ಹೋಗಿ ಅವರ ಹತ್ರ ನಾವು ಕೇಳಿ ಬರಬೇಕು ಇಲ್ಲದಿರೇ ನಮ್ಮ ಪಂಚಾಯಿತಿ ಪಂಚಾಯ್ತಿಯಲ್ಲಿ ಏನಾದ್ರೂ ಸಮಸ್ಯೆ ಇದ್ದರೆ ಆ ಮೀಟಿಂಗ್ನಲ್ಲಿ ಹೋದರೆ ಅಲ್ಲಿ ನಮ್ಮ ಸಮಸ್ಯೆ ಏನಾದ್ರು ಇದ್ದರೆ ಒಂದು ಹತ್ತರಲ್ಲಿ ಒಂದು ಐದು ಆರು ಭಾಗ ಭಾಗದಷ್ಟು ಕೆಲಸ ಮಾಡ್ತಾರೆ ಕೆಲಸ ಮಾಡುದಿಲ್ಲ ಅಂತ ನಾವು ಹೇಳುವುದಿಲ್ಲ ಹಾಗಾದ್ರೆ ಈಗ ಯಾವುದಾದರೂ ಇಲ್ಲಿ ನಮ್ಮ ಊರಿನಲ್ಲಿ ಏಕೆಂದ್ರೆ ನಮ್ಮ ಆಸುಪಾಸು ಯಾ ಹತ್ತಿರದಲ್ಲಿ ಮುಲ್ಕಿ ಮತ್ತು ಪಡುಬಿದ್ರೆಯಲ್ಲಿ ಎಲ್ಲ ಗೋರ್ಮೆಂಟ್ ಆಸ್ಪತ್ರೆ ಎಲ್ಲ ಇರುತ್ತದೆ ನಾವು ಏನಾದರೂ ಪ್ರಾಯ ನಮಗೀಗ ಸ ಅರುವತ್ತೈದು ವರ್ಷಕ್ಕೆ ಆಯಿತು ಏನಾದ್ರೂ ನಮಗೆ ಸಮಸ್ಯೆ ಇದ್ದರೆ ಏಕೆಂದ್ರೆ ನಾವು ಏನಾದ್ರೂ ನಾವು ಈಗ ಅಲ್ಲಿದೇನಾದರೂ ನಮ್ಮ ಜೀವ ಸಹ ಹೋಗುವುದಾದ್ರೆ ನಾವು ಮಕ್ಕಳು ಏನಾದ್ರೂ ಕೊಟ್ಟರೆ ನಮಗೆ ಸಹ ಹೋಗುವುದು ಮತ್ತು ನಾವು ಅದು ಇದೊಂದು ವೇಳೆ ನಮಗೆ ಏನಾದರೂ ಅಸೌಖ್ಯದಲ್ಲಿ ಬಿದ್ದರೆ ನಾವು ಗೌರ್ಮೆಂಟ್ಗೆ ಆಸ್ಪತ್ರೆಗೆ ಹೋಗುದಾದರೆ ಪಡುಬಿದ್ರೆ ಹೋಗುವಾಗ ಒಂದು ನೂರು ನೂರೈವತ್ತು ರೂಪಾಯಿ ರಿಕ್ಷಾಕ್ಕೆ ಇದು ತೆಗೆದು ತೆಗೆದುಕೊಳ್ತಾರೆ ಗೌರ್ಮೆಂಟ್ ಕಾರ್ನಾಡಿಗೆ ಹೋಗಿದ್ದರೆ ಕೂಡ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಅವ್ರು ತೆಗೆದುಕೊಳ್ತಾರೆ ಹಾಗೆ ನಮ್ಮ ಊರಿನಲ್ಲಿ ಒಂದು ಅಂಥದ್ದೊಂದು ಯಾವ್ದಾದ್ರೂ ಒಂದು ಒಂದು ಆಸ್ಪತ್ರೆಯಾಗಿ ಒಂದು ಮಾಡಿದರೆ ನಮಗೆ ಅದು ಒಳ್ಳೆದಾಗ್ತದೆ ಅಂತ ನನ್ನದೊಂದು ಅಭಿಪ್ರಾಯ ಹಾಗೇ ಸಮಸ್ಯೆನೂ ತುಂಬ ಇರ್ತದೆ ಊರ್ನಲ್ಲಿ ಆದರೆ ಅದರಲ್ಲಿ ಹತ್ತು ಸಮಸ್ಯೆ ಇದ್ದರೆ ಒಂದು ನಾಲ್ಕೈದು ಸಮಸ್ಯೆ ಆದರೂ ಪರಿಹಾರ ಆದರೆ ನಮ್ಮಂತಹ ಪಾಪದವ್ರಿಗೆ ಸ್ವಲ್ಪ ನಮಗೆ ಅದರಲ್ಲಿ ಲಾಭ ಉಂಟು ಅಂತ ನಂದೊಂದು ಅಭಿಪ್ರಾಯ ಹಾಗೇ ನನ್ನ ಒನ್ನಬ್ಬ ಒ ನನ್ನ ಒಬ್ಬನ ಇದು ಸಮಸ್ಯೆ ನಾನು ಹೇಳುದಲ್ಲ ನಮ್ಮ ಊರಿನಲ್ಲಿ ತುಂಬ ಜನ ಪ್ರಾಯದವರಿರ್ತ್ ಇರ್ತಾರೆ ಮತ್ತು ಎಲ್ಲರೂ ಅನುಕೂಲದವರೇ ಇರುವುದಿಲ್ಲ ಈಗ ನಮಗೆ ಒಂದು ಗೌರ್ಮೆಂಟಿಂದ ಏನಾದ್ರೂ ಸ್ವಲ್ಪ ಒಂದು ಹಣ ಬಂದರೆ ಅದರಿಂದ ದಿ ದಿವಸ ತೆಗೆದವ್ರಿದ್ದಾರೆ ದಿನ ತೆಗೆದವರಿರ್ತಾರೆ ಹಾಗೆಯೇ ಇಂಥ ಏನಾದರೂ ಒಂದು ಸಮಸ್ಯೆ ಇದ್ದರೆ ಅದನ್ನು ಪರಿಹಾರವ ಮಾಡಿದರೆ ನಮಗೆ ತುಂಬ ಉಪಕಾರ ಆಗ್ತದೆ ಅಂದು ನನ್ನದೊಂದು ಒಂದು ಅಭಿಪ್ರಾಯ